ಹಲೋ ಮೇಡಮ್ ಇದು ಮೇಘ ಟೀಚರಾ ಮಾತಾಡ್ತಾ ಇರೋದು ಮೇಡಮ್ ನಾನು ರಾಹುಲ್ ಅವ್ರ ತಾಯಿ ಮಾತಾಡ್ತಾ ಇರೋದು ಮೇಡಮ್ ಇವಾಗ ಸ್ಕೂಲಲ್ಲಿ ಫರ್ಸ್ಟ್ ಯುನಿಟ್ ಟೆಸ್ಟ್ ಆಯಿತಲ್ಲ ನನ್ನ ಮಗ ಯಾವ ಥರ ಸ್ಕೋರ್ ಮಾಡಿದ್ದಾನೆ ಅಂತ ತಿಳ್ಕೋಬೇಕಿತ್ತು ಯಾವುದ್ರಲ್ಲಿ ಅವ್ನು ಮಾರ್ಕ್ಸ್ ತೆಗ್ದಿದ್ದಾನೆ ಇಲ್ಲ ಅನ್ನೋದನ್ನ ತಿಳ್ಕೋಬೇಕಿತ್ತು ಹಾಗಾಗಿ ಕಾಲ್ ಮಾಡಿದೆ ಮ್ಯಾಮ್ ಓಕೆ

ಓಕೆ ಅಂದರೆ ಯಾವ ಇದರಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದಾನೆ ಅಂತ ಏನಾದರು ಹೇಳ್ಬೋದಾ ಮೇಡಮ್ ಯಾಕೆ ಅಂತಂದರೆ ನಾವು ಕೆಲ್ಸದಲ್ಲಿ ಬಿಝಿ ಇರೋದರಿಂದ ಅವ್ನ ಕಡೆ ಗಮನ ಹರ್ಸಕ್ಕೆ ಆಗ್ತಿಲ್ಲ ಹಾಗಾಗಿ ಕಾಲ್ ಆದ್ರೂ ಮಾಡಿ ತಿಳ್ಕೊಳ್ಳೋಣ ಅಂತ ಕನ್ನಡದ್ದು ಎಷ್ಟು ಟೋಟಲ್ ಸ್ಕೋರಿಗೆ ಮ್ಯಾಮ್ ಮಾಡಿರೋದು ಟೆಸ್ಟು

ಓಕೆ ಮ್ಯಾಮ್ ಸ್ಕೋರ್ ಹೇಳ್ಬೋದಾ ಮ್ಯಾಮ್ ಎಲ್ಲದರಲ್ಲು ಎಷ್ಟು ತೆಗ್ದು ಕನ್ನಡ್ದಲ್ಲಿ ಎಷ್ಟು ತೆಗ್ದಿದ್ದಾರೆ ಮೇಡಮ್ ಇಂಗ್ಲೀಷು ಆಂ ಅವ್ನು ಸ್ವಲ್ಪ ಮ್ಯಾತ್ಸಲ್ಲೇ ವೀಕ್ ಇರೋದು ಅದ್ರಲ್ಲಿ ಎಷ್ಟು ತೆಗ್ದಿದಾನೆ ಹೌದಾ ಇದನ್ನ ನಾನು ಒಂಚೂರು ಗಮನ ಹರಿಸ್ಕೊಂಡು ಹಾಂ ಇದನ್ನ ಒಂಚೂರು ಗಮನ ಹರ್ಸ್ಕೊಂಡು ನಾನು ಮನೇಲ್ಲಿ ಪ್ರ್ಯಾಕ್ಟಿಸ್ ಮಾಡಿಸ್ತೀನಿ ಹೌದು ಹೌದು ಹ್ಞೂ ಓಕೆ ಬೇರೇದರಲ್ಲಿ ಸೋಷಲ್ಲು ಆ ಥರದ್ದಲ್ಲೆಲ್ಲ ಎಷ್ಟು ತೆಗ್ದಿದ್ದಾನೆ ಮೇಡಮ್ ಓಕೆ ಮೇಡಮ್

ಓಕೆ ಮೇಡಮ್ ಹಾಗೇನಾದರು ಅವ್ನ ಕಡೆಯಿಂದ ಕಮ್ಮಿ ಸ್ಕೋರ್ಗಳು ಆಯಿತು ಅಂದರೆ ಒಂದು ನನಗೆ ಕಾಲ್ ಮಾಡಿಬಿಡಿ ಮೇಡಮ್ ನಾನು ಅಷ್ಟೊಂದು ಬಿಝಿ ಇರೋದರಿಂದ ಮಾಡಕ್ಕೆ ಆಗೋಲ್ಲ ಅವ್ನ ಕಡೆ ಗಮನ ಹರ್ಸಕ್ಕೆ ಆಗೋಲ್ಲ ಓಕೆ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಹಾಂ ಹಾಂ ಅವಾಗ ಅವಾಗ ಸಾಲ್ವ್ ಮಾಡ್ತೀನಿ ಮೇಡಮ್ ಸರಿ ಮೇಡಮ್ ಥ್ಯಾಂಕ್ ಯು